ಹಲೋ ಸರ್ ಇದು ಪವಿತ್ರಾ ಹೋಟೆಲ್ ಅಲ್ವಾ ಸರ್ ನಾವು ಬೆಳಿಗ್ಗೆ ಎರಡು ಪ್ಲೇಟು ಇದನ್ನು ಪುಳಿಯೋಗರೆ ಮತ್ತು ಒಂದು ಎರಡು ಪ್ಲೇಟು ಇಡ್ಲಿನ ಆರ್ಡ್ರ್ ಮಾಡಿದ್ದೆ ಸರ್ ಆ ಪುಳಿಯೋಗರೆ ಅಂತು ಫುಲ್ ತಿನ್ನೋಕೆ ಆಗಲ್ಲ ಫುಲ್ ಸ್ಮೆಲ್ ಬರ್ತಾ ಇದೆ ಮತ್ತೆ ನೀವೇನಾದರು ನಿನ್ನೆದು ಕೊಟ್ಟಿದ್ದರೊ ಇರಬೇಕು ಫುಲ್ ಏನೆಂದ್ರೆ ಓಪನ್ ಮಾಡಿದ್ರೆ ಒನ್ ಟೈಪೂ ವಾಕರಿಕೆ ಬರುತ್ತೆ ಆ ನಮೂನೆ ಆಗಿ ಹೋಗಿದೆ ಸರ್ ಇಷ್ಟು ಫ್ರೆಶಾಗಿಲ್ಲ ಅಂದರೆ ಸರ್ ಈ ನಮೂನೆ ಯಾಕೆ ನಮ್ಗೆ ಕೊಡಬೇಕಾಗಿತ್ತು ಮತ್ತೆ ನಮ್ಮ ಹೊಟ್ಟೆನು ನಾವು ಕೆಡ್ಸ್ಕೊಳ್ಳೋದ ಅದಕ್ಕೆ ಸರ್ ನೋಡಿ ನಮಗೆ ನೀವು ಊಟನ ಬದ್ಲಾಯಿಸಿ ಕೊಡಿ ಇಲ್ದೆಯಿದ್ರೆ ನನ್ನ ಹಣನ ವಾಪಸ್ಸು ಕೊಡಿ ಯಾಕೆಂದ್ರೆ ನಾನು ಹಣ ಕೊಟ್ಟುಕೊಂಡೆ ತಗೊಂಡಿದ್ದು ಇಲ್ಲಿ ನೋಡಿ ಮಕ್ಳು ತುಂಬ ಹಸ್ವೆಯಿಂದ ಇದ್ದರು ಅಂತ ಹೇಳಿಕೊಂಡು ನಾನು ಅದನ್ನು ನಿಮ್ಮ ಹೋಟೇಲಿಂದ ಆರ್ಡ್ರು ಮಾಡಿದ್ದೆ ಈಗ ನೋಡಿ ಈ ಮಕ್ಳಿಗು ಓ ನಾನು ಏನು ಕೊಡ್ಸೋಕಾಗಲ್ಲ ನಾನು ಇಷ್ಟು ಹಣ ಕೊಟ್ಟುಕೊಂಡು ನಿಮಗೆ ನಿಮ್ಮತ್ತಿರ ಏನಿದು ಕೆಟ್ಟು ಹೋಗಿದ್ದನ್ನು ತರ್ಸಕೆ ನಾನು ಅಲ್ಲಿಂದ ನಿಮ್ಮ ಹೋಟೆಲಿಂದ ಆರ್ಡ್ರ್ ಮಾಡಿದ್ದೆನಾ ಅಲ್ಲ ಹೀಗೆಲ್ಲ ಮಾಡಿದರೆ ಹೇಗೆ ನೀವು ನೋಡಿ ಏನೇ ಆಗಲಿ ನಾನು ಹು ಕೊಟ್ಟಿರೊ ಹಣನ ನನಗೆ ವಾಪಸ್ಸು ಮಾಡಿ ಇಲ್ದೆಯಿದ್ರೇ ಈ ಫುಡ್ಡನ್ನ ನನಗೆ ಬೇರೆ ಚೇಂಜ್ ಮಾಡಿಕೊಡಿ ಮತ್ತೆ ಇಂಥದ್ದೆ ಫುಡ್ ವಾಪಸ್ಸು ಕಳ್ಸೋದಾದ್ರೆ ನೀವು ಮ ನಂಗೆ ವಾಪಸ್ಸು ಕೊಡೋದೇ ಬೇಡ ಯಾಕೆಂದ್ರೆ ಇಲ್ದೆಯಿದ್ರೆ ನನ್ನ ಹಣನ ನೀವು ವಾಪಸ್ಸು ಮಾಡಿ ಹೀಗೆಲ್ಲ ಮಾಡಿದರೆ ಹೇಗೆ ಸರ್ ಯಾರಾದರು ಹೀ ಈ ನಮೂನೆ ಯಾರಾದರು ನೀವು ಫುಡು ಕೊಟ್ಟರೆ ಯಾರಾದರು ನಿಮ್ಮ ಮತ್ತು ವಾಪಸ್ಸು ಆ ಹೋಟೆಲಿಗೆ ಏನು ಊಟ ಎಲ್ಲ ಗಪ್ ತೊಗೋಳಕ್ ಅಥವಾ ತಿನ್ನೋಕ್ಕಾದ್ರು ಬರ್ತಾರೆ ನೀವು ಆದ್ರು ನೋಡಬೇಕಲ್ವ ಸರ್ ಈಗ ವ್ಯಾಪಾರನೇ ಇರಲ್ಲ ಮತ್ತೆ ನೀವು ಹೀಗೆಲ್ಲ ಅವರಿಗೆಲ್ಲ ಫುಡ್ ಕೊಟ್ಟರೆ ಅವ್ರು ಹೇಗೆ ನಾ ಯಾ ನೀವು ಅಂಗಡಿ ನೆಡಸ್ತೀರ ಮತ್ತೆ ಯಾರಾದರು ಪುನಃ ನಿಮ್ಮ ಅಂಗ್ಡಿಗೆ ಬರ್ತಾರಾ ನಾ ಇಷ್ಟೆಲ್ಲ ಹಣ ಕೊಟ್ಕೊಂಡು ಗ ನಾವು ಇದು ಮಾಡೋದು ಒಂದು ಚೇಂಜ್ ಇರಲಿ ಅಂತ ಹೇಳ್ಕೊಂಡು ಹೋಟೆಲಿಗೆ ನಿಮ್ಮ ಹೋಟೆಲಿಂದ ಚೆನ್ನಾಗಿರ್ಬೌದು ಅಂತ ಹೇಳ್ಕೊಂಡು ಟ್ರೈ ಮಾಡುವ ಅಂತ ಹೇಳ್ಕೊಂಡು ನಾವು ತಗೊಂಡ್ರೆ ಈ ರೀತಿ ಸರ್ ನಿಮ್ಮ ಹೋಟೆಲಿಂದ ತಂದದ್ದೆಲ್ಲಾ ತಿಂಡಿ ಸೋ ಚೆನ್ನಾಗಿಲ್ಲ ವಾಸನೆ ಬರ್ತಾ ಇದೆ ನಾವು ಹ್ಯಾಗೆ ತಿನ್ನೋದು ಪ್ಲೀಸ್ ಸರ್ ನೋಡಿ ನನಗೆ ನೀವು ಫುಡ್ಡನ್ನ ಚೇಂಜ್ ಮಾಡಿಕೊಡಿ ಫುಡ್ ಚೇಂಜ್ ಮಾಡ್ಕೊಡ್ದೆಯಿದ್ರು ಅಡ್ದಿಲ್ಲ ಇಲ್ದೆಯಿದ್ರೆ ನೀವು ನನಗೆ ಹಣನ ವಾಪಸ್ಸು ಕೊಡಿ ಇಷ್ಟೆ ನಾ ನಿಮ್ಮತ್ತಿರ ರಿಕ್ವೆಶ್ಟ್ ಮಾಡಿಕೊಳ್ತ ಇದ್ದೀನಿ ನೋಡಿ ಸರ್